ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ಸೋಮೇಶ್ವರ ದೇವಸ್ಥಾನ ಉಂಟು ಅದು ಹಲೆಕಾಳದ್ದು ಹಳೆಕಾಲದ್ದಾಗಿದೆ ಅದನ್ನು ಚಿಕ್ಕ ನಾವು ನಮಗು ಕ ಗೊತ್ತಿಲ್ಲ ಚಿಕ್ಕ ಮಕ್ಳಿಗೆ ನಮಗು ಚಿಕ್ಕ ಮಕ್ಳು ಆಗಕೆ ಮುಂಚೆಯಿಂದ ನಾ ಅದು ಆ ಇದಿದ್ದದ್ದು ನಾವು ಅದನ್ನು ನೋಡಿದಾಗ ಹಲೆಕಾಲದ್ ಅಲ್ಲಿ ಹೋದಾಗ ನಾವು ನಮ್ಮನ್ನು ನಮ್ಮ ಇದರಲ್ಲಿ ಏನಂದ್ರೆ ಪ್ರಥಮ ಹಾಗೆ ಅದು ವರ್ಷಕ್ಕೆ ಒಂದು ಸಾರಿ ನಾವು ಹಬ್ಬಗಳ್ ಮಾಡ್ತಾ ಇದ್ವಿ ಏನು ದೀಪಗಳ ಹಬ್ಬ ಅಂತ ಆವಾಗ ಅಲ್ಲಿ ಹೋಗ್ತಾ ಇದ್ವಿ ಸೋಮೇಶ್ವರನ ಗುಡಿಗೆ ಅದು ಅಲ್ಲಿ ಒಂಥರ ಕಾ ಅಲ್ಲಿ ಹಳೆಕಾಲದ್ದು ಅಂತ ಅಲ್ಲಿ ಹೋಗ್ ನೋಡೋದಿಕ್ಕೆ ಅಲ್ಲಿರುವ ಕಲ್ಲುಗಳನ್ನು ಹಲೆಕಾಲದ್ದು ಆ ಕಲ್ಲಗಳನ್ನು ಯಾವ ಥರ ಕಲ್ಲುಗಳನ್ನು ಕೆತ್ತಿದ್ದಾರೆ ಹಳೆಕಾಲದ್ ಜನ ಆವಾಗ್ ಜನ ಹೆಂಗ್ ಕಟ್ಟಿದ್ದಾರೆ ಅಂತ ಅದು ಸಹ ನೋಡಕ್ಕೆ ಹೋಗ್ತ ಇದೇನೆ ನಂತರ ಕೋಲಾರ ಮಧ್ಯ ಸಣ್ಣದಿತ್ತು ಅದು ಸಹ ಹಳೆಕಾಲದ್ದೆ ಸಹ ನೋಡೋದಿಕ್ಕೆ ಅಂದವಾಗಿ ಇರ್ತಾ ಇತ್ತು ಹೋಗ್ತಾ ಇದ್ದಿರಿ ಅದನ್ನು ಸಹ ಆವಾಗ ಅದು ಹಳೆಕಾಲದ ಕಲ್ಲುಗಳು ಪುರಾಣದ ಕಾಲದ್ದು ಆ ಕಲ್ಲುಗಳದ್ದು ಒಂದೊಂದು ಕಲ್ಲು ದೊಡ್ಡದಾಗಿದ್ದ ಆ ಕಲ್ಲುಗಳು ನೋಡೋದಿಕ್ಕೆ ಆಶ್ಚರ್ಯ ಯಾವ ಥರ ಯಾ ವಿಚಿತ್ರವಾಗಿ ಇದೆ ಆವಾಗ ಯಾವ ಥರ ಎತ್ತಿದರು ಅಂದು ಗೊತ್ತಿಲ್ಲ ಯಾಕೆಂದ್ರೆ ಆ ಕಾಲದಲ್ಲಿ ಒಂದು ಜೆ ಸಿ ಬಿಗಳು ಇರಲಿಲ್ಲ ಎತ್ತೋದಕ್ಕೆ ಕಲ್ಲು ಎತ್ತೋದಕ್ಕೆ ಆ ಥರದ್ದು ಏನಿಲ್ಲ ಅದು ಜನರೆ ಎತ್ತಿದ್ದಾರಂತೆ ಅಂತ ಹೇಳ್ತಾರೆ ಅದು ನೋಡದಕ್ಕೆ ಆಶ್ಚರ್ಯಕರವಾಗಿತ್ತು ಹಾಂ ನೋಡೋದಿಕ್ಕೆ ನಾನು ಅದು ನೋಡಿದ ತಕ್ಷಣ ಆಚೆಯಿಂದ ಗೋಪುರಗಳು ಯಾ ವಿಚಿತ್ರ ವಿಚಿತ್ರವಾಗಿ ಕಟ್ಟಿದ್ದಾರೆ ಗೋಪುರಗಳನ್ನು ಅದು ಯಾವ ಥರ ಕಟ್ಟಿದ್ದೀರ ಆಶ್ಚರ್ಯಕವಾಗ್ ಇರ್ತಿತ್ತು ಆ ಕಾಲದಿಂದ ಕಾಲದಿಂದ ಇದೆ ಅಲ್ಲಿ ಆದರೆ ವರ್ಷಕ್ಕೆ ಒಂದು ಸಾರಿ ಹಬ್ಬದ ಅದು ಒಂದು ವಾರಕ್ಕೆ ಮಾಡ್ತಾರೆ ವರ್ಷಕ್ಕೆ ಒಂದು ಸರಿ ಆ ಡಕೋರೇಷನ್ ಮಾಡಿ ಇದು ದೊಡ್ಡ ಜಾತ್ರೆ ಥರ ಪ್ರಸಾರ ಮಾಡ್ತಾರೆ ವರ್ಷಕ್ಕೆ ಒಂದು ಸಾರಿ ಹಾಂ ಅಲ್ಲಿ ಸಹ ಆ ಕೋಲಾರದಲ್ಲಿ ದೊಡ್ಡ ಹಬ್ಬ ಥರ ಮಾಡ್ತಾರೆ ಅದನ್ನು ಸಹ ನೋಡಿದೆ ಪವಿತ್ರ ಮಂದಿರಗಳನ್ನು ಹಾಂ ಕೋಲಾರ್ದಲ್ಲಿ ಇದು ಎಂಥ ದೊಡ್ಡ ಹಳೆಕಾಲದ್ದು ಅಂತ ಇದು ಕೋಲಾರದಲ್ಲಿ ಬೆ ಯಾಕೆಂದ್ರೆ ಬೇರೆ ಕಡೆ ನೋಡದಕ್ಕೆ ಹೋಗ್ತಾರೆ ಆದರೆ ನಮ್ಮ ಕಡೆ ಇದು ಇದೆ ಅಂತ ನೋಡಕೆ ಬರ್ತಾ ಇರ್ತಾರೆ